ನಾವಿರೋದು ಗುಲ್ಬರ್ಗ ಸೋ ಗುಲ್ಬರ್ಗನಲ್ಲಿ ಎಲ್ಲರ್ಕಿನ್ನ ಹೆಚ್ಚಿಗಾಗಿ ಬರೋದು ಸೊರುಗಮ್ ಸೊರ್ಗಮ್ ಅಂದರೆ ಜೋಹಾರ್ ಜೋಳ ಜೋಳದ ಗಂಜಿ ಎಲ್ಲರ್ಕಿನ್ನ ಹೆಚ್ಚಿಗಾಗಿ ಬಳಸ್ತಾರೆ ಜೋಳ ಜೋಳದ ಗಂಜಿ ಮೊದಲೆಲ್ಲಾ ಗಿರಣಿದಾಗ್ ಬೀಸಿ ಅದೆಲ್ಲ ಮಾಡ್ತಿದ್ರು ಸ್ವಲ್ಪ್ ದಪ್ಪ ಇರ್ತಿತ್ತು ಒಂದರ ಒಳಗೆ ಎರಡು ಹೊಡ್ದು ಇಲ್ಲಾಂತಂದ್ರೆ ಮೂರು ನಾಲ್ಕು ಮಾಡಿ ಅದನ್ನು ಮಾಡ್ತಿದ್ರು ಎಸ್ಪೆಶಲೀ ನಮ್ಮ ಭಾಷೆಯಲ್ಲಿ ಏನಂತ ದಳಿಯಾ ಅದನ್ನು ಮಾಡ್ಬಹುದಾಗಿತ್ತು ಸೋ ಆ ಗಂಜಿಯಲ್ ಎಂಥ ಮೊಸರು ಹಾಕಿ ತಿನ್ಸಿದರೆ ಹೊಟ್ಟೆ ಸರಿಯಾಗಾಗಿರ್ತಿತ್ತು ಅದುಕ್ಕ ಜೋಳದ್ ಗಂಜಿ ನೋಡ್ರಿ ಲೋಕಲ್ ಗುಲ್ಬರ್ಗದಾಗ ಅಂತಂದ್ರೆ ಜೋಳ ಸಿಗೋದ್ ಜೋಳದ ಗಂಜಿ ಎಲ್ಲಕಿನ್ನ ಬೆಸ್ಟ್ ಆಗಿ ಪ್ರಿಪೇರ್ ಆಗುತ್ತೆ ಮತ್ತು ಅದ್ ನಮ್ಮ ಫ್ಯಾಕ್ಚೆರ್ ಆಫ್ ಸೆಕೆಂಡ್ನಲ್ಲಿ ಮಾಡ್ಬಹುದು ಏನಿಲ್ಲಾಂತಂದ್ರು ಒಂದು ನಾಲ್ಕರಿಂದ ಐದು ನಿಮಿಷ ಅದನ್ನು ನೀವು ಪ್ರಿಪೇರ್ ಮಾಡ್ಬಹುದು ಅದನ್ನು ಜೋಳದ್ ಗಂಜಿ ಹೆಂಗೆ ಜೋಳದ್ ಗಂಜಿಯನ್ನು ಹೆಂಗೆ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ಬೇಕಿತ್ತಂದನ ಬೀಸೋ ಕಲ್ಲಲ್ಲಿ ಬೀಸಿ ಮಾಡ್ಬೌದು ಸ್ವಲ್ಪ ಒಂದು ಕೈಯಲ್ಲಿ ಎಷ್ಟು ಬರುತ್ತೆ ಅಷ್ಟು ಜೋಳವನ್ ತಗೊಂಡು ಬೀಸೋ ಕಲ್ಲಲ್ಲಿ ಹಾಕಿ ಅದನ್ನು ತಿರುಗ್ಸಿ ಒಂದೆರಡು ಮೂರು ನಾಲ್ಕು ಹೋಳು ಮಾಡಿ ಅದನ್ನು ಆಮೇಲೆ ತಕ್ಕೊಂಡು ಸ್ವಲ್ಪ ಜಾಡಿಸಿ ಅದರಲ್ಲೇನಾದ್ರು ಇದ್ರ್ ಇದು ತೆಗ್ದು ಅದನ್ನು ಕ್ಲೀನಾಗಿ ಮಾಡ್ಕೊಂಡು ಆಮೇಲೆ ಅದನ್ನು ಗಂಜಿ ಪ್ರಿಪೇರ್ ಮಾಡ್ಬೌದು ಅದಕ್ಕೆ ಗಂಜಿ ಪ್ರಿಪೇರ್ ಮಾಡಬೇಕಂದ್ರೆ ಮೊದಲು ಅಡಿಗೆ ರೂಮಿಗೆ ಹೋಗಿ ಗ್ಯಾಸ್ ಹಾನ್ ಮಾಡಿ ಒಂದು ಪಾತ್ರೆಯಲ್ಲಿ ಎಷ್ಟು ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಉಗುರು ಬೆಚ್ಚ ನೀರು ಆಗೋತನಕ ಬಿಸಿ ಮಾಡಬೇಕು ಬಿಸಿ ಮಾಡಿದಾದ್ಮೇಲೆ ನೀವೇನು ಮಾಡಬೇಕಂತಂದ್ರೆ ಆ ಜೋಳವನ್ನು ಜೋಳದ ಹಿಟ್ಟನ್ನು ತಗೊಂಡು ಹಾಕಬೇಕು ಆ ಹಾಕಿದ್ಮೇಲೆ ತಿರುಗಿಸಿ ಒಂದು ಲಿಕ್ವಿಡ್ ಟೈಪ್ ಇರಬೇಕದು ನೀರು ನೀರಾಗಿದೆ ಸ್ವಲ್ಪ್ ನೀರು ಇರ್ಬೇಕಿತ್ತು ಅಂದರೆ ಆರಾಮ ಇರಲಲ್ಲಾ ಅವ್ರಿಗೆ ಕುಡಿಸ್ಬೇಕಂತಂದರೆ ಸ್ವಲ್ಪ್ ಗಟ್ಟಿಯಾಗಿದ್ರೆ ಅದು ಹೆಂಗೆ ಕುಡಿಬೌದು ಹೇಳಿ ಕುಡಿಯೋಕ್ಕಾಗಲ್ಲ ಅದಕ್ಕೆ ನಾವು ಸ್ವಪ್ಪ್ ನೀರು ನೀರು ಇರೋ ಥರ ಮಾಡಬೇಕು ಮಾಡಿದ ಆದ್ಮೇಲೆ ಅದನ್ನು ಮಾಡಿದಾದ್ಮೇಲೆ ನೀವು ಅದನ್ನು ಸ್ವಲ್ಪ್ ತಣ್ಣಗೆ ಮಾಡಿ ಅಥವಾ ಹಂಗೆ ನಿಧಾನ್ ಉಗ್ರು ಬೆಚ್ಚ ತನಕ ಮಾಡಿರೊ ಆಮೇಲೆ ಅದನ್ನು ಹಾಕಿ ತಿರುಗ್ಸಿ ಒಂದು ಟೂ ಮಿನಿಟ್ ಯಾಕಂದರೆ ಒಂದು ಫೈವ್ ಮಿನಿಟ್ಸ್ ತನಕ ಕುದಿಸಿ ತೆಗೀರಿ ತೆಗ್ದಿದಾದ್ಮೇಲೆ ಸ್ವಲ್ಪ್ ಬಿಸಿ ಬಿಸಿ ಆಗಿರುವಾಗೆ ಕುಡಿಸ್ರಿ ಅದ್ರ ಒಳಗೆ ಬೇಕಿತಂದರೆ ಮೊಸ್ರು ಹಾಕ್ರಿ ಮಜ್ಜಿಗೆ ಹಾಕ್ರಿ ಮಜ್ಜಿಗೆ ಮೊಸರೆಲ್ಲ ಹಾಕಿ ಕುಡಿಸಿ ಯಾಕಂತಂದರೆ ಈಗ ಸಮ್ಮರ್ ಟೈಮ್ ಅಲ್ಲ ಸಮ್ಮರ್ ಟೈಮ್ ಇರೋದು ಸಲ್ವಾಗಿ ನೀವು ಒಂದು ಸೊನ್ ಮೊಸ್ರು ಹಾಕಿ ಮಜ್ಜಿಗೆ ಹಾಕಿ ಕುಡಿಸಿದ್ರೆ ಅವರಿಗು ಹೊಟ್ಟೆ ತಣ್ಣಗನ್ಸುತ್ತೆ ಅದಕ್ಕಾಗಿ ನೀವು ಅದು ಮಾಡ್ಬೌದು ಅದು ಕೊಡ್ತಿದ್ರೆ ಅಂದ ಜಲ್ದಿ ಬೇಗ ಅರಾಮ್ ಆಗುತ್ತೆ ಅದು ಬಿಟ್ಟರೆ ನಂಬಲ್ಲಿ ಈಗ ಹೆಚ್ಚಿಗಾಗಿ ಮಿಲ್ಲೆಟ್ಸ್ ಮಿಲ್ಲೆಟ್ಸ್ ಗಂಜಿ ಅಂತ ಬರುತ್ತೆ ನಮ್ಮ ಸ್ಪೆಷಲ್ ನಾವು ಅಗ್ರಿಕಲ್ಚರ್ ಸ್ಟುಡೆಂಟ್ ಅಲ್ಲ ನಮ್ಗೆ ಸ್ವಲ್ಪ ಆದರು ಗೊತ್ತಿರುತ್ತೆ ಹಾಗಾಗಿ ಆ ಮಿಲ್ಲೆಟ್ಸ್ ಗಂಜಿ ಅಂತಿರುತ್ತೆ ಅದನ್ನು ನೀವು ಸ್ವೀಟಾಗಿ ಕುಡಿಸ್ಬೌದು ಅಲ್ಲಂತಂದರೆ ಉಪ್ಪು ಹಾಕಿ ಖಾರ ಹಾಕಿ ಸ್ವಲ್ಪ ಟೇಸ್ಟಿ ಮಾಡಿ ಮಾಡ್ಬೌದು ನಮ್ಮ ಸ್ಪೆಷಲ್ ನಮಗೆ ಅಗ್ರಿಕಲ್ಚರ್ ಕಾಲೇಜಲ್ಲಿ ನಮ್ಮ ಟೀಮ್ ಸರಿಗೆ ಗಂಜಿ ಅಂದರೆ ತುಂಬ ಇಷ್ಟ ಅದು ಮಿಲ್ಲೆಟ್ಸ್ ಗಂಜಿ ಮಿಲ್ಲೆಟ್ಸ್ ಗಂಜಿ ಪ್ರಿಪೇರ್ ಮಾಡಿದರೆ ಜೀನಿ ಅಂತ ಪೌಡ್ರ್ ಸಿಗುತ್ತೆ ಅದರ ಪ್ರೈಸ್ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದರೆ ತ್ರೀ ಸೆವೆಂಟಿ ತ್ರೀ ಏಟಿ ತನಕ ಇರ್ಬೌದು ಅದನ್ನು ನೀವು ಮಾರ್ಕೆಟಿಂದ ತಗೊಬಂದು ಮಾಡಿದರೆ ಸರಿಯಾಗ್ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಮಿಲೆಟ್ಸ್ಗಳು ಇರುತ್ತವೆ ರಾಗಿ ಫಿಂಗರ್ ಮಿಲ್ಲೆಟ್ಸ್ ಅವೆಲ್ಲ ಇರುತ್ತೆ ಅದಕ್ಕಾಗಿ ನೀವು ಅದು ಮಾಡ್ಬೌದು ಅದು ಮಾಡಿದರೆ ನಿಮಗೆ ಸರಿಯಾಗಾಗುತ್ತೆ ಅದು ಹೆಂಗೆ ಮಾಡ್ಬೇಕೇಳು ಟು ಟೈಪ್ಸ್ ಇರುತ್ತೆ ಗಂಜಿ ಒಂದು ಸ್ವೀಟ್ ಗಂಜಿ ಮಾಡ್ಬೌದು ಇನ್ನೊಂದು ಖಾರ ಆಗಿ ಮಾಡ್ಬೌದು ಸ್ವೀಟ್ ಗಂಜಿ ಮಾಡ್ಬೇಕಾರೆ ನೀವು ಅದ್ರಾಗೆ ಡ್ರ್ಯಾ ಫ್ರುಟ್ಸ್ ಹಾಕಿ ಸಕ್ಕರೆ ಹಾಕಿ ಮಾಡ್ಬೌದು ಸರ್ಯಾಗಾಗೋದಿಲ್ಲ ಸರ್ಯಾಗೋಕ್ ಟೇಸ್ಟ್ ಕೊಡುತ್ತೆ ಜ್ಯೂಸ್ ಥರ ನೀವು ಹೊರಗಿನ ಜ್ಯೂಸು ಕುಡಿಯೋಕ್ಕಿನ ಸರಿಯಾಗಿರುತ್ತೆ ನೀವ್ ಮನೆಗಿಂದಲೆ ಮಿಲ್ಲೆಟ್ಸ್ ಸ್ಪೆಷಲಿ ಯಾರು ಏಜ್ ಆಗಿರ್ತಾರೆ ಅವ್ರಿಗೆ ಅಂಥವ್ರಿಗೆ ಕೊಟ್ಟರೆ ಅದು ಮಸ್ತಾಗಿ ಟೇಸ್ಟ್ ಬರುತ್ತೆ ಸ್ಪೆಷಲಿ ರಾಗಿ ಗ ಮಿಲ್ಲೆಟ್ಸ್ ಗಂಜಿ ಮಾಡ್ಬೇಕಂತಂದರೆ ಜೀನಿ ಪೌಡ್ರ್ ಅಂತ ಸಿಗುತ್ತೆ ಜೀನಿ ಪೌಡ್ರನ್ನು ಒಂದು ಒಂದು ಗ್ಲಾಸ್ ಎರಡು ಗ್ಲಾಸ್ ಒನ್ ನೀರನ್ನು ಉಗ್ಗು ಬೆಚ್ಚತನಕ ಮಾಡಿ ಶುಗರ್ ಹಾಕಿ ಅದನ್ನು ಆದ್ಮೇಲೆ ಅದನ್ನು ಕಲಸಿ ನೀರಾಗ ಕಲಸಿ ಅದನ್ನು ಹಾಕ್ಬಿಡಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಇಲ್ಲಾಂತಂದರೆ ಒಂದು ಫೋರ್ ಮಿನಿಟ್ಸ್ ಸ್ಟೀರ್ ಮಾಡಿ ಆದ್ಮೇಲೆ ತಿರುಗ್ಸಿ ತಿರ್ಗಿಸಿ ಆದ ತಿರುಗ್ಸಿದ್ ಆದ್ಮೇಲೆ ನೀವು ಮತ್ತು ತಿರುಗಿಸ್ ಆದ್ಮೇಲೆ ಅದನ್ನು ಕೆಳಗ್ ತೆಗ್ದು ಒನ್ ಸ್ವಲ್ಪ್ ಡ್ರಾಯ್ ಫ್ರುಟ್ಸ್ ಹಾಕಿ ಒಂದು ಟು ಮಿನಿಟ್ಸನ್ನ ಮುಚ್ಚಿ ಆಮೇಲೆ ಒಂದು ಕಪ್ಪಲ್ಲಿ ಹಾಕಿ ನಾ ಸರ್ವ್ ಮಾಡ್ಬೌದು ಅದೇ ಥರ ಅದನ್ನೇ ಖಾರ ಮಾಡ್ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ತೀರಲ್ಲ ಉಗುರು ಬೆಚ್ಚ ನೀರು ತನಕ ಮಾಡಿ ಅದನ್ನು ಬೇರೆ ಬೌಲಲ್ಲಿ ಒಂದು ಟು ಟು ತ್ರೀ ಆರ್ ಫೋರ್ ಸ್ಪೂನ್ ಹಾಕೊಂಡು ಅದ್ರೊಳಗೆ ಸ್ವಲ್ಪ್ ಖಾರ ಉಪ್ಪು ನಿಮಗ್ ಟೇಸ್ಟಿಗೆ ತಕ್ಕಂತೆ ಹಾಕೊಂಡು ಅದು ಆದ್ಮೇಲೆ ನೀವು ಅದನ್ನು ಸ್ವಲ್ಪ ತಿಳಿಯಾಗಿ ಮಾಡಿ ಉಗುರು ಬೆಚ್ಚ ನೀರಲ್ಲಿ ಹಾಕಿದರೆ ಹಾಕಿದ ಆದ್ಮೇಲೆ ಅದನ್ನು ಹಾಕಿದಾದ್ಮೇಲೆ ನೀವು ಅದನ್ನು ಸರಿಯಾಗೋಗ್ ತಿರುಗ್ಸಿರಿ ತಿರುಗ್ಸಿದಾದ್ಮೇಲೆ ನೀವು ಏನು ಮಾಡ್ಬೇಕಂತಂದರೆ ಒಂದು ಫೈವ್ ಮಿನಿಟ್ಸ್ ಸ್ವಲ್ಪ್ ಮುಚ್ಚಿಕ್ರಿ ಮುಚ್ಚಿಕ್ಕಿದಾದ್ಮೇಲೆ ತೆಗೀರಿ ಅದನ್ನು ಯಾರಿಗೆ ಅರಾಮಿಲ್ಲ ಅವ್ರಿಗೆ ಕುಡಿಸ್ಬೌದು ಇಲ್ಲಾಂತಂದರೆ ಫಂಕ್ಷನಲ್ಲಿ ಯೂಸ್ ಮಾಡ್ಬೌದು ಆಲ್ಮೋಸ್ಟ್ ಅಲ್ ಅಗ್ರಿಕಲ್ಚರ್ ಕಾಲೇಜ್ ಕಲ್ಬುರ್ಗಿಯಲ್ಲಿ ಅದನ್ನೇ ಯೂಸ್ ಮಾಡ್ತಾರೆ ಯಾವುದೇ ಫಂಕ್ಷನಾಗ್ಲಿ ಫೆಸ್ಟಿವಲ್ಲಾಗಿ ಈಗ ಹೆಚ್ಚಿನ ಫೋರ್ಸ್ ಇದ್ರು ಮಾಡು ಮಾಡ್ಲತ್ತರ ಅಗ್ರಿಕಲ್ಚರ್ದವ್ರು ಅಂತಂದ್ರೆ ಮಿಲ್ಲೆಟ್ಸ್ ಮಿಲ್ಲೆಟ್ಸ್ ಮಿಲ್ಲೆಟ್ಸ್ ಸ್ಟೇ ಮಾಡಿದ್ರು ಮಿಲೆಟ್ಸ್ಲಿಂತ್ ಯಾವ್ಯಾವ ಪ್ರಾಡಕ್ಟ್ ರೆಡಿ ಆಗ್ತವಾ ಮಿಲೆಟ್ಸ್ಲಿಂತ ಏನೇನು ಆಗುತ್ತದೆ ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ದ ಆಲ್ಮೋಸ್ಟ್ ಆಲ್ ನಿವು ರಾಗಿಮುದ್ದೆ ತಿಂತೀರ ರಾಗಿ ಗಂಜಿ ಮಾಡ್ಬೌದು ಹಿಂಗೆ ಜೋಳದ ಗಂಜಿ ಮಾಡ್ತಿರ್ರಿ ಮಿಲ್ಲೆಟ್ಸ್ ಗಂಜಿ ಮಾಡ್ತೀರಿ ಅದೇ ತಿ ರೀತಿಯಲ್ಲಿ ನೀವು ರಾಗಿ ಗಂಜಿ ಮಾಡ್ಬೌದು ರಾಗಿ ಗಂಜಿ ಆಲ್ಮೋಸ್ಟ್ ಆಲ್ ಗುಲ್ಬರ್ಗದಲ್ಲಿ ಸಿಗೋದು ಕಷ್ಟ ರಾಗಿ ಬೇಕಿತ್ತಂದ್ರೆ ಆನ್ಲೈನ್ ಆಡ್ರ್ ಮಾಡ್ಕೊಂಡು ತರ್ಸ್ಬೌದು ಇಲ್ಲಾಂತಂದರೆ ನೀವು ಬೇರೆ ಕಡೆ ಇದ್ರೆ ಅಲ್ಲಿ ಟೇಸ್ಟ್ ಮಾಡ್ಬೌದು ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಆಲ್ಮೊಸ್ಟ್ ಆಲ್ ಹಿಟ್ಟು ಸಿಗುತ್ತೆ ಅನ್ಕೋಂತೀನಿ ನಾನು ಗುಲ್ಬರ್ಗದಲ್ಲಿ ರಾಗಿಮುದ್ದೆ ಹಿಟ್ಟು ಸಿಗುತ್ತೆ ಅದರಲ್ಲಿ ನೀವು ಗಂಜಿ ಪ್ರಿಪೇರ್ ಮಾಡ್ಬೌದು ಗಂಜಿ ಪ್ರಿಪೇರ್ ಮಾಡಿ ಯಾರಿಗೆ ಅರಾಮಿಲ್ಲ ಅವ್ರಿಗೆ ಕುಡಿಸ್ಬೌದು ನಮ್ಮನ್ಯಾಗೆ ಆಲ್ಮೋಸ್ಟ್ಆ ಆಲ್ ತೊಗರಿ ತೊಗರಿ ಬೆಲ್ಲ ಜೋಳ ಗಂಜಿ ಯೂಸ್ ಮಾಡ್ತಾರೆ ಅದು ಪ್ರಿಪೇರ್ ನಂಬಲ್ಲಿ ಎಲ್ಲರ್ಕಿನ್ನ ಸ್ಪೆಷಲ್ಲಾಗಿ ಚಿಕನ್ ಯೂಸ್ ಮಾಡ್ತಾರೆ ಯಾರಿಗೆ ಅರಾಮಿಲ್ಲ ಅವರು ಆಲ್ಮೋಸ್ಟ್ ಆಲ್ ಚಿಕನ್ ತಿಂದರೆ ಸರಿಯಾಗಿರ್ತೀನಿ ಒಂಥರ ಬಾಯಿ ಖರಾಬಾಗಿರ್ತದಲ್ಲ ಟೇಸ್ಟ್ ಹೋಗಿರುತ್ತೆ ಚಿಕನ್ ಸಾರ್ಲಿಂತ ಏನು ಮಾಡಿತ್ರ ಅವ್ರಿಗೆ ಇಷ್ಟವಾದನ್ ಮಾಡಿ ತಿನ್ಸಿದ್ರೆ ಸರಿಗಿರ್ತಾರೆ ಆ ನೀವು ಗಂಜಿ ಕುಡಿಸ್ರಿ ಗಂಜಿ ಕುಡ್ಸಿದಾದ್ಮೇಲೆ ನೀವು ಏನು ಮಾಡ್ತಿರ ಅಂತಂದ್ರೆ ಅವ್ರಿಗೆ ಸ್ವಲ್ಪ್ ಏನಾದ್ರು ಬಾಯ್ಗೆ ಸರ್ಯಾಗಿ ಹಚ್ಚೋದ್ ಸರ್ಯಾಗಿ ಇರೋದು ರುಚಿ ಇದ್ದಿದ್ದು ಅದು ತಿನ್ನಿಸ್ರಿ ಅವ್ರು ಸರ್ಯಾಗಿ ಆಗ್ತಾ ಒಣ ಗಂಜಿ ಕೊಡಬೇಡ್ರಿ ಗಂಜಿ ಕೂಡ ನೀವು ಹಾಲು ಹಾಲು ಕೊಡ್ರಿ ಹಾಲು ಎಲ್ಲರ್ಕಿನ್ನು ಸರ್ಯಾಗಿರ್ತದೆ ಗಂಜಿಗೊಳ ಇಲ್ಲಂತಂದ್ರೆ ಮೊಸ್ರು ಕೊಡ್ರಿ ಇಲ್ಲಂತಂದ್ರೆ ಮಜ್ಜಿಗೆ ಕೊಡ್ರಿ ಮಜ್ಜಿಗೆ ಹಾಕೊಟ್ರು ಇದ್ರ ಅದು ಇನ್ನು ಸ್ವಲ್ಪ್ ತಿಳಿ ತಿಳಿಯಾಗ್ತದೆ ಅದಿಕೇನ್ ಹಿಂಗೆ ತಿನ್ಬೇಕಂತಿರಲ್ಲ ನೀವು ಕುಡಿಬೌದು ಕುಡಿಯೋದ್ರಿಂದ್ ಸರ್ಯಾಗಿ ಆಗ್ತದೆ ಅದೆಲ್ಲ ಮಾಡಿ ನೀವು ಸರಿಯಾಗಿರ್ಬೌದು ನಮ್ಮಮನೆಗ್ ಇದೆಲ್ಲ ಮಾಡ್ತೀವ್ರಿ ನಾವು